ನಮ್ಮ ಪ್ರದೇಶದ ಆಟಗಳು ಇಲ್ಲಿ ನಾವು ಹೆಚ್ಚಾಗಿ ಹುಡುಗ್ರು ಎಲ್ಲಾ ಸೇರಿ ಲಗೋರಿ ಕಿರ್ಕೆಟ್ಟು ಮತ್ತು ಫುಟ್ಬಾಲ್ಲು ಗಿಲ್ಲಿ ದಂಡ ಆಮೇಲೆ ಗೋಲಿ ಈ ಥರಾ ಹೆಚ್ಚಿನ ಆಟ ಆಡ್ತೀವಿ ಆಮೇಲೆ ಹೊರಗಡೆ ಹೋದರೆ ಇದು ಎಲ್ಲ ಕೆಲ್ವೊಂದು ಆಟ ಆಡ್ತೀವಿ ಆಮೇಲೆ ಮನೆಲಿದ್ದರೆ ಕ್ಯಾರಂ ಬೋರ್ಡು ಮತ್ತು ಚೆಸ್ಸು ಹಾವಿನಾಟ ಚಕ್ಕಾ ಈ ಥರಾ ಎಲ್ಲ ಆಡೋದು ಜಾಸ್ತಿ ನಾನು ನಮ್ಮಜ್ಜಿ ಮತ್ತು ಕೆಲವೊಂದು ಈ ಥರ ಹುಡುಗರ ಮನೆಲೆಲ್ಲಾ ಕೂತ್ಕೊಂಡು ನಾವು ಹೆಚ್ಚಾಗ್ ಆಡೋದಂದರೆ ಇದು ಚಕ್ಕಾ ಆಡ್ತೀವಿ ಆಮೇಲಿಲ್ಲಿ ಒಂಬತ್ತು ಮನೆ ಐದು ಮನೆ ಅಂತೇಳಿ ಈ ಥರಾ ಆಟ ಆಡೋದು ಜಾಸ್ತಿ ನಾವು ಆಮೇಲೆ ಇದ್ಯೆಲ್ಲಾ ಕೂತ್ಕೊಂಡು ಅಜ್ಜ ಅಮ್ಮ ಯಾರ ಜೊತೆ ಮನೆಯಾವ್ರ ಜೊತೆ ಕೂತ್ಕೊಂಡು ಆಡಿದಾಗ ಇದು ಒಂಥರ ಖುಷಿ ನಮಗೆ ಇಲ್ಲಿ ಇಲ್ಲಿ ನಾವು ಪ್ರತಿಯೊಂದು ಆಟವೂ ಆಟದ ಇವಾಗಿನಂಗೆ ಮೊಬೈಲೆಲ್ಲಾ ಎಲ್ಲ ಆಡದು ಹುಡುಗ್ರೆಲ್ಲಾ ಸ್ವಲ್ಪ ಕೆಟ್ಟೋಗ್ಬಿಟ್ಟಿರ್ತಾರೆ ಆಮೇಲೆ ಈ ಥರ ಆಡಬೇಕು ನಾವು ಇದ್ಮಾಡ್ಬೇಕು ಅನ್ನೋದೊಂದು ಸಂಭ್ರಮದಂದ್ ಒಂದು ಖುಷಿ ಇರೋದಿಲ್ಲಾ ಫೋನಲ್ಲಾಡಿದ್ರೆ ಒಂದು ಸ್ವಲ್ಪೊತ್ತು ಒಂದು ತಾಸು ಎ ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ ಆದರೆ ಇಲ್ಲಿ ಹಂಗಲ್ಲ ಆಟ ಆಡಿದ್ದು ಒಂದು ಖುಷಿ ಇರತ್ತೆ ಆಮೇಲೆ ನಾವು ಒಂದ್ಸೊಲ್ಪಾ ಆ್ಯಕ್ಟಿವಿಟಿ ಮಾಡ್ದಂಗಾಗತ್ತೆ ಆಮೇಲೆ ಅದರಲ್ಲಿ ಏನೋ ಒಂಥರಾ ಒಂದು ಖುಷಿ ಮತ್ತು ಸಂತೋಷ ಅಮೇಲೆ ನಾವು ಹೆಚ್ಚಾಗ್ ನಾನು ಆಡೋದು ಹೆಚ್ಚಾಗಿ ಈ ಕ್ರಿಕೆಟು ಮತ್ತು ಫುಟ್ಬಾಲ್ಲು ಸೊ ಹುಡುಗ್ರ ಜೊತೆಯೆಲ್ಲ ಹೊರ್ಗಡೆ ಹೋಗಿದ್ದಾಗ ನಾನು ಕ್ರಿಕೆಟೆಲ್ಲ ಆಡ್ತೀನಿ ಆಮೇಲೆ ಬೆಳಗ್ಗೆ ನಾನು ಸ್ವಲ್ಪ ಜಾಗಿಂಗೆಲ್ಲಾ ಹೋಗಿರ್ತೀನಿ ಮಾರ್ಣಿಂಗ್ ಐದ್ಗಂಟೆ ಐದು ಗಂಟೆಗೆ ಮತ್ತು ಒನ್ ಒನ್ ಅವರ್ ಇಲ್ಲಾ ಟೂ ಅವರ್ಸ್ ಹೋಗಿ ಮುಗ್ಸ್ಕಂಡು ಬರ್ತೀನಿ ಮತ್ತು ಆಮೇಲೆ ಆ ಜಾಗಿಂಗ್ ಎಲ್ಲಾ ಮುಗ್ಸ್ಕೊಂಡು ಬ ಬಂದ್ಮೇಲೆ ಮತ್ತೆ ಫ್ರೆಶಪ್ ಎಲ್ಲ ಆಗಿ ಮತ್ತೆ ಒನ್ ಒನ್ ಅವರ್ ಜಿಮ್ಮಿಗೆ ಹೋಗಿ ಬರ್ತೀನಿ ಒಂದು ಜಿಮ್ಮೆಲ್ಲಾ ಮುಗ್ಸ್ಕೊಂಡು ವರ್ಕೌಟೆಲ್ಲಾ ಮುಗ್ಸ್ಕೊಂಡು ಮತ್ತೆ ಮನೆಗೆ ಬಂದು ಫ್ರೆಶಪ್ಪಾಗಿ ಇದಾಗ್ತೀನಿ ಮತ್ತು ಈವ್ನಿಂಗ್ ಐದು ಗಂಟೆಗೆ ಕೂಡ ಒಂದ್ಸರಿ ಹೋದ್ರೆ ವಾಕಿಂಗ್ ಹೋಗ್ತೀನಿ ನಾ ಒಂದು ನಾಯಿ ಜೊತೆ ಹೋಗ್ತೀನಿ ನಾ ಇಲ್ಲಾ ನಾ ಒಬ್ಬನೇ ಹೋಗಿ ಅಡ್ಡಾಡ್ಕೊಂಡು ಮುಗ್ಸ್ಕೊಂಡು ರನ್ನಿಂಗ್ ಇದನ್ನ ಜಾಗಿಂಗ್ ಹೋಗಿ ಮುಗ್ಸ್ಕೊಂಡು ಬರ್ತೀನಿ ಆಮೇಲೆ ಹೆಚ್ಚಾಗಿ ಇದು ಏನಪ್ಪ ನಮ್ಮ ನಮ್ಮ ಭಾರತದಾಗ ನಮ್ಮ ಪ್ರ ನಮ್ಮ ಗಿಲ್ಲಿ ಕೊಪ್ಪಳದಾಗ ಹೆಚ್ಚಾಗಿ ಹುಡುಗುರೆಲ್ಲ ಕ್ರಿಕೆಟು ಮತ್ತು ಈ ಥರ ಎಲ್ಲಾ ಆಟ ಆಡ್ತಾರೆ ಆಮೇಲೆ ಎಲ್ಲ ಕೆಲವೊಂದು ಟೂರ್ನಮೆಂಟ್ಸೆಲ್ಲಾ ಇರತ್ತೆ ಗವಿಮಠ ಟೂರ್ನಮೆಂಟ್ಸ ಗವಿಸಿದ್ಧೇಶ ಕೊಪ್ಪಳ ಸ್ಟ್ರೈಕರ್ಸಂತ ಕೆಲವೊಂದೆಲ್ಲ ಟೀಮ್ಸ್ ಇದಾವೆ ಆ ಥರಾ ಎಲ್ಲಾ ಟೀಮ್ ಮಾಡ್ಕೊಂಬಿಟ್ಟು ಅವ್ರ ಅವ್ರದ್ದು ಒಂದು ಫಂಡಿಂಗ್ ಇದರಿಂದ ಮಾಡ್ಕೊಂದು ಸಂಘದಿಂದ ಅಲ್ಲಿ ಎಲ್ಲ ಕ್ರಿಕೆಟೆಲ್ಲಾ ಅತಿ ಮ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಆಡ್ತಾರೆ ಆಮೇಲೆ ಈಗ ಇದು ನಾನು ಹೆಚ್ಚಾಗಿ ಆಡಕ್ಕೆ ಇಷ್ಟಪಡೋದು ಹೊರ್ಗಡೆ ಎಕ್ಟಿವಿಟಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಷ್ಟಪಡ್ತೀನಿ ಯಾಕಂದರೆ ಹುಡ್ಗುರ್ ಜ ಹೊರ್ಗಡೆ ಆಟಾಡ್ದಾಗ ಏನಾಗತ್ತೆ ನಾವು ಎಲ್ಲ ಆರೋಗ್ಯವಾಗಿರ್ತೀವಿ ಆಮೇಲೆ ಮತ್ತು ಪ್ರತಿ ಒಂದು ಇದರಲ್ಲಿ ಕೂಡ ಫುಲ್ ಡೇ ಆ್ಯಕ್ಟಿವ್ ಆ್ಯಕ್ಟಿವಾಗಿರ್ತೀವಿ ಆಮೇಲೆ ಹೊರ್ಗಡೆ ಸುತ್ತಾಡಲಿಕ್ಕೆ ಎಲ್ಲ ಹೋಗಿದಾಗ ಯಾವುದೇ ರೀತಿ ಬ್ಯಾಸರವಂತೂ ಏನು ಆಗಂಗಿಲ್ಲ ಆಮೇಲೆ ನಮ್ಮ ಆಮೇಲೆ ಇದು ನಾನು ಬೀಫೋರ್ ಎಲ್ಲ ಆಡಿದ್ದು ಫುಟ್ಬಾಲೆಲ್ಲಾ ಆಡಿದ್ದೀನಿ ಸ್ಕೂಲ್ಡೇಸಲ್ಲಿ ಸ್ಕೂಲ್ ಡೇಸ್ ಅಂಡ್ರ್ ಫೋರ್ಟೀನ್ತ್ ಅಂಡ್ರ್ ಫೋರ್ಟೀನ್ ಬೆಂಗಳೂರಿಗೆ ಫೂಟ್ಬಾಲ್ ಆಡಲಿಕ್ಕೋಗಿದ್ದೆ ಅಲ್ಲಿ ಎಲ್ಲ ಹೋಗಿ ಎಲ್ಲ ಟೂರ್ನಾಮೆಂಟೆಲ್ಲಾ ವಿನ್ನಾಗಿ ಅಮೇಲೆ ಅಲ್ಲಿ ಫೈನಲ್ಸ್ ಟ್ರೇಲ್ಸ್ ಫೈನಲ್ಸ್ವರೆಗೆ ಬಂದು ಸ್ವಲ್ಪ ಸೋತಿದ್ವಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಆಮೇಲೆ ನಿನ್ನೀ ಆ ಅಲ್ಲಿ ಹಾಗೆ ನ್ಯಾಷ್ನಲ್ ಟ್ರಯಲ್ಸ್ಗೂ ಸೆಲೆಕ್ಟಾಗಿದ್ದೆ ನಮ್ಮ ಬಳ್ಳಾರಿ ಟೀಮಿಂದ ನಾನೊಬ್ಬನೇ ಸಿಲೆಕ್ಟಾಗಿದ್ದೆ ಆ ನಾ ಒಬ್ಬನೇ ಸಿಲೆಕ್ಟಾಗಿದ್ದೆ ಆಮೇಲೆ ಟ್ರೈಲ್ಸೆಲ್ಲಾ ಕೊಟ್ಟೆ ಬಟ್ ಏನ್ಮಾಡದರೂ ಅವರು ರಿಜೆಕ್ಟ್ ಮಾಡಿದರು ಆಟದಿಂದ ಸೋ ಈಗ ಏನಾಗಲ್ಲ ಅಂತ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೊಂದ್ಸಲ ಟ್ರೈ ಮಾಡಿದೆ ಮತ್ತೆ ಅಂಡರ್ ನೈನ್ಟೀನ್ ಟೀಮಲ್ಲಿ ಹೋಗಿದ್ದೆ ಅಂಡರ್ ನೈನ್ಟೀನ್ ಟೀಮಲ್ಲೋಗಿದ್ದಾಗ ಎಲ್ಲ ಫುಟ್ಬಾಲ್ ಎಲ್ಲ ಹೋಗಿ ಚೆನ್ನಾಗ್ ಆಟಾಡಿ ಮುಗ್ಸ್ಕೊಂಡು ಬಂದೆ ಆಮೇಲೆ ಈಗ ಹೋಗ್ತಾ ಹೋಗ್ತಾ ಒಂದು ಅಬ್ ಆಟದ ಹವ್ಯಾಸ ಎಲ್ಲ ಸೊಲ್ಪ ಕಮ್ಮಿಯಾಯಿತು ಆಡಲಿಕ್ಕೆ ಆ ಕಡೆ ಗಮನಕೊಡ್ಲಿಕ್ ಆಗಲಿಲ್ಲ ಬರೀ ಈ ಕಡೆ ಓದೋದು ಅಂತೇಳಿ ಬಂದ್ಬಿಡ್ತು ನನ್ನ ತಲೆಯಾಗ ಓದೋದು ಅಂತ ಇನ್ನ ಆಡದು ಎಲ್ಲಾ ಮುಗೀತು ಅಂದ್ಕಂಡು ಅಲ್ಲಿಗೆ ಬಿಟ್ಟಾಕಿದೆ ಸೋ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ನು ಆಟದ ಏನು ಆಮೇಲೆ ಇವಾಗ ಎಲ್ಲ ಸ್ವಲ್ಪ ಮಾಡತಾಯಿದ್ದೀನಿ ಆಟ ಆಡ್ತಿದ್ದೀನಿ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಟಿವಿಟಿ ಎಲ್ಲಾ ಮಾಡ್ತಾಯಿದ್ದೀನಿ ಆಮೇಲೆ ಕೆಲವೊಂದು ಹೊರ್ಗಡೆ ಹೋಗೋದು ಸುತ್ತಾಡೋದಾಯಿತು ಹಾಗೆ ಎಲ್ಲಾ ತುಂಬಾನೇ ಇಷ್ಟ ಆಮೇಲೆ ಇಲ್ಲಿ ನಾ ಬೇರೆ ಬೇರೆ ಈ ಉತ್ತರಪ್ರದೇಶ ಆ ಕಡೆ ದಿಲ್ಲಿಯೆಲ್ಲ ಹೋಗಿದ್ದಾಗ ಅಲ್ಲಿ ಎಲ್ಲ ಸ್ಪೋರ್ಟ್ಸ್ ಎಕಾಡಮಿ ಎಲ್ಲ ಜಾಸ್ತಿ ಫ್ ಬೆಂಗಳೂರಲ್ಲಿ ಅಷ್ಟೇ ನನಗೆ ಬೆಂಗಳೂರು ಬೆಂಗಳೂರು ಕುಡ ಅಷ್ಟೆ ಫುಟ್ಬಾಲ್ ಟೀಮ್ ಐತೆ ಬೆಂಗ್ಳೂರದ್ದು ಅದರಲ್ಲಿ ಜಾಯ್ನ್ ಆಗ್ಬೇಕು ಅಂತ ತುಂಬ ಆಸೆಯಿದೆ ಬಟ್ ನನಗೆ ಆದಷ್ಟು ಪ್ರಯತ್ನ ಪಡ್ತೀನಿ ನಾ ನನ್ನ ಕೈಲಿ ಆದರೆ ಅಲ್ಲಿರುವ ಟೀಮಲ್ಲಿ ಜಾಯ್ನ್ ಆಗ್ತೀನಿ ನಂತರ ಫುಟ್ಬಾಲ್ ನಮ್ಮ ಇಂಡಿಯನ್ದು ಫುಟ್ಬಾಲ್ದು ಏನಿದೆ ಎಲ್ಲಾ ಟೀಮ್ ಒಂದಲ್ಲ ಒಂದು ದಿವಸ ಹೊರದೇಶದಲ್ಲಿ ಆಡಲೇಬೇಕು ಆಮೇಲೆ ಈಗ ಫಿಫಾ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ಬೇಕು ಅನ್ನದು ನನ್ನದು ಒಂದು ಆಸೆ ಅದು ಒಂದು ಆಸೆಯನ್ನು ಈಡೆ ಮುಗಿತಂದರೆ ಇದು ತೀರಿತಂದರೆ ನನ್ದು ಇದಕ್ಕೆ ಆ ನಾನು ಕೋರಿದ್ದನ್ನು ಸಂಪೂರ್ಣವಾಗಿ ಇದ್ಮಾಡ್ತೇನೆ ನಂತರ ನಮ್ಮ ಭಾರತದಾಗ ಇಲ್ಲಿ ನಮ್ಮ ದೊಡ್ಡವರು ಎಲ್ಲ ಏನಾಡ್ತಿದ್ದರು ಹೋರಿ ಆಟ ಆಮೇಲೆ ಈ ಥರಾ ಕೆಲವೊಂದು ಚ ಕ್ರೀಡಾಂಗಗಳು ಹೆಚ್ಚಾಗಿದಾವೆ ಸೋ ಹೋರಿ ಓಡ್ಸೋದಾಯಿತು ಆಮೇಲೆ ಗದ್ದೆಯಲ್ಲಿ ಇದು ಏ ಏ ನೀ ಕೆಸರು ಗದ್ದೆಯಲ್ಲಿ ಕೋಣ ಓಡ್ಸೋದು ಕ ಆಯಿತು ಈ ಥರಾ ಕೆಲವೊಂದಾಟಗಳು ಇವು ಕೂಡ ತುಂಬಾನೇ ಡೇಂಜರ್ಸ ಆಗಿದ್ದರೂ ಕೂಡ ಆದರೆ ಆ ಹಳ್ಳಿಜನ ಇವನ್ನೆಲ್ಲಾ ನೋಡಲಿಕ್ಕೆ ತುಂಬನೇ ಇಷ್ಟಪಡ್ತಾರೆ ಆಮೇಲೆ ಕಬಡ್ಡಿ ಎಲ್ಲಾ ಆಡೋದಾಯಿತು ಇವೆಲ್ಲಾ ನೋಡಲಿಕ್ಕೆ ಆಡಲಿಕ್ಕೆ ತುಂಬಾನೆ ಮಜಾ ಉಂಟು ಇದರಲ್ಲೆಲ್ಲ ಆಮೇಲೆ ಮತ್ತು ನಮ್ಮ ನಮ್ಮ ಇದರಲ್ಲಿ ನಮ್ಮ ದೇಶದಾಗ ಪ್ರತಿಯೊಂದು ಆಟವೂ ಎಷ್ಟು ಮಹತ್ವ ಅಂತಂದರೆ ಅದು ಅದನ್ನೆಲ್ಲಾ ಆಡಲೇಬೇಕು ನಾವು ಇವತ್ತಿನದ್ದು ಇದಕ್ಕೆ ಆಮೇಲೆ ಎಲ್ಲಾನ ಹೋಗಿದ್ದಾಗೇ ಎಲ್ಲಾ ಹುಡುಗುರುನ ಈ ಹೀಗೂಟ ಆಡ್ತೀವಿ ವಯಸ್ಸಾದವ್ರು ಏನಾಯಿತು ಸ್ವಲ್ಪ ಸೋ ಆಡಲಿಕ್ಕೆ ಆಡಬೇಕು ಮತ್ತೆ ಆಡಿದ್ದರೆ ಮಾತ್ರ ನಾವು ಇವತಿಂದ ಇದಕ್ಕೆ ಆರೋಗ್ಯವಾಗಿರ್ತೀವಿ ಆರೋಗ್ಯವಾಗಿರ್ಬೇಕಂದರೆ ಸ್ವಲ್ಪ ಆಟ ಆಡಲೇಬೇಕು ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು ಮತ್ತು ಹೊರ್ಗಡೆ ಸುತ್ತಾಡೋದು ಅದ್ಕಿಂತ ಬೆಟ್ರ್ ಸ್ವಲ್ಪ ಆಡೋದು ಕಡೆ ಗಮನ ಕೊಡಬೇಕು ಆಮೇಲೆ ಈ ನಾನು ಕ್ಯಾರಂಬೋರ್ಡೆಲ್ಲಾ ಆಡೋದು ತುಂಬಾ ಜಾಸ್ತಿ ಕ್ಯಾರಂಬೋರ್ಡಲ್ಲಿ ಆಗಾಗ ಸೊಲ್ಪಾ ಕಾಸು ಕಮ್ಮಿಯಾಗಿದೆ ನನ್ನ ಕಡೆ ದುಡ್ಡು ಕೈಲಿ ಇಲ್ದಿದ್ದಾಗ ನಾನು ಏನು ಮಾಡ್ತೀನಿ ಸೊಲ್ಪ ಬೆಟ್ಟಿಂಗೆಲ್ಲ ಆಡ್ತೀನಿ ಕ್ಯಾರಂ ಬೋರ್ಡ್ ಬೆಟ್ಟಿಂಗಾಗ್ಲಿ ಈ ಥರ ಆಡ್ಬಿಟ್ಟು ನಾನು ಸ್ವಲ್ಪ ದುಡ್ಡು ಮಾಡ್ಕೊಳ್ತೀನಿ ಆಮೇಲೆ ಮತ್ತು ಕ್ಯಾರಂಬೋರ್ಡುನೂ ಫುಲ್ಲ್ ಪರ್ಫೆಕ್ಟಾಗಿದ್ದೀನಿ ಸ್ಕೂಲ್ ಕಾಲೇಜ್ ಡೇಸಲ್ಲಿ ಟೂರ್ನಮೆಂಟ್ಸ್ ಎಲ್ಲಾ ಪಾರ್ಟಿಸಿಪೇಟ್ ಮಾಡಿದ್ದೆ ಸೆಕೆಂಡ್ ಪ್ರೈಸ್ ಅವ್ರಿಗೆ ಬಂದು ಅಲ್ಲೇ ಡ್ರಾಪೌಟಾದೆ ಮತ್ತೆ ಹೊರ್ಗಡೆ ಎಲ್ಲಾನೂ ಇದ್ಮಾಡ್ಬೇಕು ಅಂದರೆ ಆಡ್ಲಿಕ್ಕೆ ಹೋಗ್ಬೇಕ್ ಅಂದರೆ ಸ್ವಲ್ಪ ಅಭ್ಯಾಸ ಇವತ್ತಿನ ಡೇಟಿಗೆಲ್ಲ ಏನ್ಮಾಡ್ತಾರೆ ಹುಡುಗುರೆಲ್ಲಾ ಬರಿ ಮೊಬೈಲ್ ಕ್ಯಾರಮ್ ಆಡ್ತಾರೆ ಮೊಬೈಲ್ ಕ್ಯಾರಮ್ ಆಡಿದಾಗ ಏನಾಗತ್ತೆ ಅದರ ಕಡೆ ಅಷ್ಟೊಂದು ಇದು ಇರೋದಿಲ್ಲ ಅವೆಲ್ಲಾ ಮಾಡಂಗಿಲ್ಲ ಹುಡುಗುರು ಮತ್ತು ಹೊರ್ಗಡೆ ಏನಾದರ ಹೊಸಾ ಹೊಸ್ದಾಗಿ ಏನಾದರ ಆಟ ಆಡಬೇಕು ಇದು ಮಾಡಬೇಕು ಅಂತಂದರೆ ತುಂಬಾನೆ ವಿಚಾರ ಇದ್ಮಾಡೋದಾಗತ್ತೆ ಸೋ ಅಲ್ಲಿಲ್ಲಿ ಹೋಗೋದುಸ್ವಲ್ಪ ಇದು ಅನ್ಸುತ್ತೆ ಬಟ್ ಏನು ಮಾಡ್ತೀರಿ ಹೊರ್ಗಡೆ ಹೋಗ್ಬೇಕು ಆಟ ಆಡಬೇಕು ಆಟಾಡಿದ್ರೆ ಮಾತ್ರ ಸಂತೋಷವಾಗಿ ಎಲ್ಲಾ ಇರೋದಕ್ಕೆ ಚಾನ್ಸು ಆಮೇಲೆ ಬೆ ಕ್ರಿರ್ಕೆಟ್ ಇವತ್ತಿನ್ದು ಡೇಟ್ನಾಗೆ ಕ್ರಿಕೆಟ್ ಹೆಂಗಾಗ್ ಬಿಟೈತೆ ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬೊಬ್ಬ ಬ್ಯಾಟ್ಸ್ಮಾನ್ ಇದ್ದಾನೆ ಎಲ್ಲಾರ ಮನೆಯಲ್ಲಿ ಸೋ ಅಷ್ಟು ಅತಿ ಹೆಚ್ಚಿನ ಪ್ರಿಯವಾಗಿ ಬಿಟ್ಟೈತೆ ಕ್ರಿಕೆಟ್ಟು ಸೋ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಚಾನ್ಸ್ ಸಿಗ್ಬೇಕಂದರ ಕಷ್ಟ ಬಟ್ ಟ್ರೈ ಮಾಡದರಾ ಡೆಫಿನೆಟ್ಲಿ ಸಿಕ್ಕೇ ಸಿಗತ್ತಂತ ನನ್ನದು ಒಂದು ಇದು ಬಟ್ ಆಡ್ರ್ ಕ್ರಿಕೆಟ್ ಎಲ್ಲಾ ಆಡೋದಾಯಿತು ಆಮೇಲೆ ನಂಗೆ ಇನ್ನೊಂದು ಫುಲ್ ಇಷ್ಟ ಅಂತ ಅಂದರೆ ಪ್ರೊ ಕಬಡ್ಡಿ ಮತ್ತು ಪ್ರೊ ಖೋ ಖೋ ಪ್ರೊ ಕಬಡ್ಡಿನೂ ನೋಡಿರಿ ತುಂಬಾ ರೀಸೆಂಟಾಗಿ ಬಂದಿದ್ದು ಆಟ ಮೊದ್ಲು ಆಟಕ್ಕ ಮಹತ್ವ ಇದ್ದಿಲ್ಲ ಈ ಆದರೆ ಇವತ್ತಿನ ಡೇಟಿಗೆ ತುಂಬಾನೇ ಮಹತ್ವ ಬಂದಿದೆ ಪ್ರೊ ಕಬಡ್ಡಿಯಾವಾಗಿಂದ ಬಂದಿದೆ ಟಿವಿಯಲ್ಲಿ ಅದಕ್ಕೆ ಅದ್ರ ಕಡೆ ತುಂಬನೇ ಗಮನ ಎಳೆದಿದೆ ಯಾಕಂದರೆ ಆ ಆಟ ಅಷ್ಟು ಇಂಟ್ರಸ್ಟಿಂಗ್ ಆಗಿದೆ ಆಮೇಲೆ ಅಲ್ಲಿ ಆಡೋ ಪ್ರತಿಯೊಬ್ಬ ಪ್ಲೇಯರ್ಗಳೂ ಇಂಪಾರ್ಟೆಂಟ್ ಅವನೆಂಗೆ ಟ್ಯಾಕಲ್ ಮಾಡ್ತಾನೆ ಹೆಂಗೆ ರೈಡ್ ಮಾಡ್ತಾನೆ ಹೆಂಗೆ ಇದು ಮಾಡ್ತಾನೆ ಅಂತ ಪ್ರತಿಯೊಬ್ಬರು ಕುತೂಹಲದಿಂದ ನೋಡಕ್ಕ ಎಲ್ಲರು ಬಯ್ಸ್ತಾರ ರೀ ನೆಕ್ಸ್ಟ್ ಮಿನಿಟ್ ಏನಾಗತ್ತೆ ನೆಕ್ಸ್ಟ್ ಮಿನಿಟ್ ಏನಾಗತ್ತಂದು ಒಂದು ಕುತೂಹಲ ಅದೇ ರೀತಿ ಅಷ್ಟೇ ಇದರಿಂದ ಆಟ ಎಲ್ಲೋ ಬಿಜೆ ಬಿಟ್ಟಿದ್ದಿನ ಇವತ್ತಿನ ಡೇಟಲ್ಲಿ ಪ್ರೊ ಕಬಡ್ಡಿಯೆಲ್ಲಾ ರಿಕವರ್ ಮಾಡಿ ಕೊಟ್ಟಿದ್ದೆ ಅದು ಆಟಕ್ಕೆ ಮಹತ್ವ ಮತ್ತು ಏನು ಸಿಗಬೇಕಾಗಿತ್ತಲ್ಲ ಅದಕ್ಕೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಪ್ರೊ ಕೊಕ್ಕೊನೂ ಅಷ್ಟೇ ಹೆಂಗೆ ರೇಡಿಂಗ್ ಮಾಡ್ತಾರೆ ಹೆಂಗೆ ಚೇಸಿಂಗ್ ಮಾಡ್ತಾರಂತ ಪ್ರತಿಯೊಬ್ಬರೂನು ನೋಡ್ಬೇಕನ್ನೋದು ಒಂದು ಈ ಥರ ಆಟ ಇದ್ದಿದ್ದಾಗೆ ಪ್ರತಿಯೊಬ್ಬರು ಇದು ಮಾಡಬೇಕು ಆಡಿದರೆ ಇದು ಮಾಡಿದರೆ ಮಾತ್ರ ಅವು ಎಲ್ಲಾ ಹೊರ್ಗಡೆ ಬರಲಿಕ್ಕೆ ಚಾನ್ಸು ಇಲ್ಲ ಅಂತಂದರೆ ಅವು ಯೆ ಒಂದಲ್ಲ ಒಂದು ದಿವ್ಸ ಮರಿಯೋ ಆಟಗಳು ಆಗ್ಬಾರ್ದು ಗಿಲ್ಲಿ ದಂಡಾನೂ ಅಷ್ಟೇ ಗಿಲ್ಲಿ ದಂಡ ಇದ್ದಿದ್ದಾಗೂ ಏನ್ಮಾಡಬೇಕು ಗೆ ಗಿಲ್ಲಿ ದಂಡ ಎಲ್ಲ ಆಡಲೇಬೇಕು ಇದು ಮಾಡಬೇಕು ಪ್ರತಿಯೊಂದು ಆಟದ್ದು ಅಷ್ಟೇ ಇದು ಆಗ್ತಾವ ನಂತರ ಇನ್ನು ನಿಮಗೆ ಯಾವ್ದು ಬರುತ್ತ ನಮ್ಮ ಭಾರತದಾಗ ಎ ಸ್ಪೋರ್ಟ್ಸ್ ಸ್ಪೋಟ್ಸಲ್ಲಿಯು ಬಂದ್ರೆ ಸ್ಪೋರ್ಟ್ಸ್ ಕಾರ್ ಅಥ್ವಾ ಬೈಕ್ ರೇಸಿಂಗ್ ಬೈಕ್ ರೇಸಿಂಗಲ್ಲಿಯೂ ಅಷ್ಟೇ ಬೈಕ್ ರೇಸಿಂಗು ತುಂಬಾ ಜನ ಕೋ ಇದ್ಮಾಡ್ತಾರ ಬಾ ಆದರೆ ಕೆಲವು ಒಬ್ಬರೆಲ್ಲ ಸ್ಟಂಟಿಗೆ ಅಂತ ಹೋಗಿರ್ತಾರೆ ಕೆಲವು ಒಬ್ಬರೆಲ್ಲಾ ಬೈಕರ್ಸಿದ್ದಾರೆ ಬೈಕರ್ಸ್ ಬರೀ ಸೋಲೋ ಟ್ರಿಪ್ ಹೋದಂತ ಇದ್ಮಾಡ್ತಾರ ಆ ಥರೆಲ್ಲಾ ಅದು ಅದನ್ನೂ ಒಂದು ಕಲ್ಚರಲ್ ಒಂದು ಹವ್ಯಾಸವಾಗಿ ತಗೊಂಡು ಒಂದು ಸ್ಪೋರ್ಟ್ಮೆನ್ ಸ್ಪಿರಿಟ್ ಟೈಪ್ ತಗೊಂಡು ಅದು ಒಂದು ಆಟವನ್ನ ಮುಂದ್ವರಿಸಬೇಕು ಅದು ಅದನ್ನು ಒಳ್ಳೆಯದೇ ಅದು ಒಂದು ಹೆಸ್ರ್ ತಂದ್ಕೊಡತ್ತೆ ಸ್ಪ್ ಇವತ್ತು ನನ್ನ ಸ್ಪೋರ್ಟ್ಸ್ ಬೈಕ್ ಬೈಕರದೀನಂತಂದರೆ ಅದು ಒಂದೆ ಹೆಸ್ರ್ ತಂಡ್ಕೊಡತ್ತೆ ನನಗೆ ಆಮೇಲೆ ಸ್ಪೋರ್ಟ್ಸ್ಮೆನ್ಶಿಪ್ ಅನ್ನೋದು ಒಂದು ಇದು ಇರಬೇಕು ಆ ಒಂದು ಬಾಡಿ ಫಿಟ್ನೆಸಾಗಲಿ ಪ್ರತಿಯೊಂದು ಅವ್ನು ಮೇಂಟೇನ್ ಮಾಡಬೇಕು ಸೊ ಇದೆಲ್ಲ ಕನ್ಸಿಡರಾಗತ್ತೆ ಸ್ಪೋಟ್ಸ್ಮೆನ್ಶಿಪ್ ಅನ್ನೋದು ಆಮೇಲೆ ಕಾರ್ ರೇಸಿಂಗ್ ನಮ್ಮ ಇಂಡಿಯಾದಲ್ಲಿ ಓಫ್ ರೊ ಓಫ್ ರೋಡಿಂಗ್ ಕಾರ್ ರೇಸಿಂಗ್ ಅಥ್ವಾ ಒನ್ ರೋಡ್ ಕಾರ್ ರೇಸಿಂಗ್ ಅಥ್ವಾ ಎಫ್ ಒನ್ ರೇಸಾಗ್ಲಿ ಇವೆಲ್ಲಾ ಪ್ರತಿಯೊಂದು ಕಾ ತುಂಬಾನೆ ಕಡಿಮೆ ಜನ ಇದಕ್ಕೆಲ್ಲಾ ಹೋಗ್ತಾರೆ ಯಾಕ್ಬೇಕು ರಿಸ್ಕ್ ಅಂತೇಳಿ ಆದರೆ ರಿಸ್ಕ್ ತಗೋಬೇಕು ಆಟಾಡಬೇಕು ಸ್ವಲ್ಪ ಆಮೇಲೆ ರಿಸ್ಕ್ ಹೇ ತೋ ಇಷ್ಕ್ ಹೇ ಅಂತಾರಲ್ಲ ಒಂದಲ್ಲ ಒಂದು ದಿವಸ ಅದು ನಿಮಗೆ ಸನ್ಮಾನ ಸಿಕ್ಕೇ ಸಿಗುತ್ತೆ ಸೋ ಈ ಥರ ಎಲ್ಲ ಕೆಲವೊಂದು ಆಟಗಳು ಎಲ್ಲಾ ಹೋಗಿ ಆಡಬೇಕು ಇದು ಮಾಡಬೇಕು ಅಂತ ಹೇಳ್ತೀನಿ ಆಮೇಲೆ ಕೆಲವೊಂದು ಇವತ್ತಿನ ಡೇಟಿಗೆ ಬರೀ ಕಿರ್ಕೆಟ್ ಕ್ರಿಕೆಟ್ ಅಂತ ಅಲ್ಲ ಸೋ ಇದು ಬಿಟ್ಟು ಮಿಕ್ಕಿದ ಎಷ್ಟೊಂದು ತುಂಬಾ ಆಟಗಳು ಇದಾವೆ ಅಂತನು ಪ್ರತಿಯೊಬ್ಬರು ನೆನಪಿಟ್ಕೋಬೇಕು ಆಮೇಲೆ ಕೆಲವು ಎಲ್ಲರೂ ಪ್ರ ಒಂದೇ ಆಟಕ್ಕೆ ಇದ್ಮಾಡದ್ರೆ ಬೇರೆ ಆಟಗಳಲ್ಲಿ ವ ಒಳ್ಳೊಳ್ಳೆಯ ಪ್ಲೇಯರ್ಸ್ಗಳು ಬರಂಗಿಲ್ಲ ಸೊ ಪ್ರತಿಯೊಬ್ಬರು ಬೇರೆ ಬೇರೆ ಆಟ ಆಡಿರಿ ಬೆ ಒಳ್ಳೊಳ್ಳೆಯ ಪ್ಲೇಯರ್ಸ್ ಕ್ರಿಯೇಟ್ ಮಾಡಿರಿ ಆಮೇಲೆ ಆ ನಿಮಗ್ ಯಾವಾಗ ಚಾನ್ಸ್ ಸಿಗತ್ತೆ ನಮ್ಮ ಭಾರತಕ್ಕಾಡ್ಲಿಕ್ಕೆ ಆವಾಗ ಪಾರ್ಟಿಸಿಪೇಟ್ ಮಾಡಿರಿ ಆಮೇಲೆ ಇಂಡಿವಿಜುವಲ್ ಟ್ರೈ ಮಾಡ್ತೀರ ಅಂದರೆ ಒಲಂಪಿಕ್ಸೆಲ್ಲಾ ಇದೆ ಮಾಡ್ಬೌದು ಸೋ ನೀವು ಅದನ್ನ ಜಾಗಿಂಗ್ ರನ್ನಿಂಗ್ ಅಂತೆಲ್ಲಾ ಮನೇಲೆ ಪ್ರ್ಯಾಕ್ಟೀಸ್ ಮಾಡ್ಬೌದು ಏನು ತೊಂದರೆ ಇಲ್ಲ ಒಕೆನಾ ಮತ್ತು ಇದಕ್ಕೆಲ್ಲ ಒಂದು ಟೈಮಂತ ಬಂತಾ ಒನ್ಸ್ ಡೈಲಿ ನೀವು ಪ್ರ್ಯಾಕ್ಟೀಸ್ ಮಾಡ್ತಿದ್ದರೆ ಒಂದ್ಸರಿ ನಿಮ್ಮ ಟೈಮ್ ಬಂತಂದರೆ ಡೆಫಿನೆಟ್ಲಿ ನೀವು ಕ್ಲಿಕ್ ಆಗೇ ಆಗ್ತೀರಿ ಆಮೇಲೆ ಇಲ್ಲಿ ಆಯಿತು ಓಕೆ